ಹಲೋ ಕ್ಯಾಬ್ ಡ್ರೈವರಲ್ಲ ನಾನು ನಾಳೆ ಏರ್ಪೋರ್ಟಿಗೆ ಹೋಗಲಿಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೀನಿ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಿ ನೀವು ಹ್ಞೂ ಬೆಳಗ್ಗೆ ಶಾರ್ಪ್ ಟೆನ್ ಒ ಕ್ಲಾಕಿಗೆ ನೀವು ಇಲ್ಲಿರಬೇಕು ಲೇಟಾಗಿ ಮಾಡಬೇಡಿ ಮತ್ತೆ ಲಾಸ್ಟ್ ಟೈಮ್ ನಿಮ್ಮ ಕ್ಯಾಬ್ ಬುಕ್ ಮಾಡಿದಾಗ ನೀವು ಇನ್ ಟೈಮಿಗೆ ಬರಲಿಲ್ಲ ಹಾಗಾಗಿ ಪ್ರಾಬ್ಲಮ್ ಆಯಿತು ಈ ಟೈಮ್ ಹಾಗೆ ಮಾಡಬೇಡಿ ಲಾಸ್ಟ್ ಟೈಮ್ ಮಾಡಿದ್ದಕ್ಕೆ ನನಗೆ ಫಸ್ಟ್ ಫ್ಲೈಟ್ ಮಿಸ್ಸಾಗಿ ನಾನು ಸೆಕೆಂಡ್ ಫ್ಲೈಟಿಗೆ ಹೋಗಬೇಕಾಯಿತು ಹಾಗಾಗಿ ತುಂಬ ಲಾಸ್ ಆಗ್ತವೆ ಹಾಗಾಗಿ ನಿಮ್ಮ ಸರ್ವಿಸ್ನ ಇದೆ ಲಾಸ್ಟ್ ಟೈಮ್ ನೋಡ್ತಿ ಈ ಟೈಮ್ ನೋಡ್ತೀನಿ ಇದರಲ್ಲಿ ಏನಾದರೂ ನಿಮ್ಮ ಮಿಸ್ಸಾಯ್ತೆಂದ್ರೆ ನಾನು ನಿಮ್ಮ ಇದರಲ್ಲಿ ನಾನು ನೆಕ್ಸ್ಟ್ ಟೈಮ್ ಬುಕ್ ಮಾಡೋದಿಲ್ಲ ಇನ್ ಟೈಮ್ ಬರಬೇಕು ಶಾರ್ಪ್ ಟೆನ್ನಿಗೆ ನೀವು ಇಲ್ಲಿರಬೇಕು ಅದೊಂದು ಹತ್ತು ನಿಮಿಷ ಮುಂಚೆ ಬಂದರೂ ಒಳ್ಳೆಯದೇ ಒಂಬತ್ತು ಮುಕ್ಕಾಲಿಗೆ ಬರ್ಲಿಕ್ಕೆ ನೋಡಿ ಹತ್ತಕ್ಕಂತೂ ಇರಲೇಬೇಕು ಎಟ್ ಎನಿ ಕಾಸ್ಟ್ ಹತ್ತು ಕಾಲಿಗಾದರೂ ಬಿಡಲೇಬೇಕು ಹತ್ತು ಕಾಲಿಗೆ ಬಿಟ್ಟರೆ ನಾವು ಸುಮಾರೊಂದು ಹನ್ನೊಂದುವರೆ ಹನ್ನೇ ಹನ್ನೊಂದು ಮುಕ್ಕಾಲಿಗೆ ರೀಚ್ ಆಗ್ತೇವೆ ಅಲ್ಲಿ ಬೋರ್ಡಿಂಗ್ ಪಾಸ್ನವರು ಅಲ್ಲಿ ಒನ್ ಹವರ್ ಆಕ್ಚುಲಿ ಒಂದು ಗಂಟೆಗೆ ಫ್ಲೈಟ್ ಇರೋದು ಹಾಗಾಗಿ ಅಲ್ಲಿ ಮತ್ತೆ ಒಂದು ಗಂಟೆಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಅದೆಲ್ಲ ಆಗ್ತದೆ ಲೇಟಾದ್ರೆ ಮತ್ತೆ ಅಲ್ಲಿ ಬೋರ್ಡಿಂಗ್ ಪಾಸ್ ಸಿಗೋಲ್ಲ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಹತ್ತು ಗಂಟೆಗೆ ಬರಲೇಬೇಕು ಇನ್ ಕೇಸ್ ನೀವು ಬರೋಕ್ಕಾಗಿಲ್ಲ ಅಂತ ಅಂದ್ರೆ ನೀವು ಈಗಲೇ ಹೇಳ್ಬೇಕಾಗುತ್ತೆ ನಾ ಬೇರೆ ಯಾರಾದ್ ಇದು ಮಾಡಿಬಿಡ್ತೀನಿ ಲಾಸ್ಟ್ ಟೈಮ್ ಮಾಡ್ದಾಗ ಮಾಡಬೇಡಿ ಬೇರೆ ಮಾಡಿ ಮತ್ತೆ ಹೋಗ್ತೇವೆ ಇಲ್ಲೇ ನಿಮಗೆ ತೊಂದರೆಯಾಗೋದು ಅಂತ ಆದ್ರೆ ಕರೆಕ್ಟ್ ಬರೋದಾದ್ರೆ ನೀವು ಖಂಡಿತ ಹೇಳಬೇಕು ಕರೆಕ್ಟಾಗಿ ಮತ್ತು ಮಿಸ್ ಮಾಡ್ಬಾರ್ದು ಹಾಗೆ ಓಕೆ ಓಕೆ ಥ್ಯಾಂಕ್ಯೂ